ನನ್ನ ಜೀವನದ ಅತಿದೊಡ್ಡ ಸವಾಲು ಇಂಗ್ಲೀಷ್ ಭಾಷೆ ಅಂತ ಹೇಳ್ಬೋದು ಯಾಕೆಂದ್ರೆ ನಾವು ಒಂದನೇ ಕ್ಲಾಸಿಂದ ಎಸ್ ಎಲ್ ಸಿವರೆಗೂ ಕನ್ನಡ ಮೀಡಿಯಮಲ್ಲೇ ಕಲಿತಿದ್ದು ಅದೂ ಅಲ್ಲದೆ ಹಳ್ಳಿಯಲ್ಲಿ ಕಲಿತ ಹಳ್ಳಿ ಶಾಲೆಯಲ್ಲೆ ಕಲ್ತಿದ್ದು ಹಳ್ಳಿ ಶಾಲೆ ಕಲ್ತರಿಂದ ನಮಗೆ ಇಂಗ್ಲೀಷು ಅಲ್ಲಿ ಕನ್ನಡ ಮೀಡಿಯಂ ಇಂಗ್ಲೀಷ್ ಇರಲಿಲ್ಲ ಹಾಗಾಗಿ ನಾವು ಒಂದರಿಂದ ಹತ್ತನೆ ಇಯತ್ತೆವರ್ಗೆ ಸಹ ಕನ್ನಡಾನೆ ಕಲ್ತಿದ್ದೀವಿ ಕನ್ನಡದಲ್ಲೇ ಕಲಿತು ಏಕ್ದಮ್ ನಾವು ಪಟ್ಟಣ ಬಂದು ಎಸ್ ಎಲ್ ಸಿ ನಂತರ ಕಾಲೇಜಿಗೆ ಹೋಗುವಾಗ ಇಂಗ್ಲೀಷ್ ಮೀಡ್ಯಂ ಸೇರಿದ್ವಿ ಇಂಗ್ಲೀಷ್ ಮೀಡಿಯಂ ಸೇರಿದ್ಕೂಡ್ಲೆ ನಮಗೆ ಇಂಗ್ಲೀಷಿದು ಭಯಂಕರ ಸಮಸ್ಯೆ ಆಗ್ತಿದೆ ಯಾಕಂದ್ರೆ ನಮ್ಮ ಜೊತೆಗಿದ್ದ ಸಹಪಾಠಿಗಳೆಲ್ಲ ಅವ್ರು ಕಾನ್ವೆಂಟಲ್ಲಿ ಶಿಕ್ಷಣ ಪಡೆದು ಇಂಗ್ಲೀಷ್ ಮೀಡ್ಯಂ ಕಲ್ತು ಶಾಲೆಗೆ ಬರ್ತಾ ಇದ್ದರು ನಾವು ಕನ್ನಡ ಮೀಡ್ಯಂ ಅವ್ರ ಜೊತೆಗೆ ಶಾಲೆಗೆ ಹೋಗ್ತಾ ಇದ್ವಿ ಕಾಲೇಜ್ ಹೋಗ್ತಾ ಇದ್ವಿ ಪಾಠ ಎಲ್ಲ ಒಂದೇ ರೀತಿ ಮಾಡೋದು ನಮಗೆ ಬೇರೆ ಅವ್ರಿಗೆ ಬೇರೆ ಮಾಡ್ತಿರಲಿಲ್ಲ ಅವರಿಗೆ ಪಾಠ ಮಾಡಿದಾಗೆಲ್ಲ ಅರ್ಥ ಆದಂಗೆ ಅನಿಸ್ತಿತ್ತು ಇಂಗ್ಲೀಷ್ ಮೀಡ್ಯಂ ಇಂಗ್ಲೀಷ್ ಅರ್ಥ ಆಗ್ತಿತ್ತು ಬಟ್ ನಮಗೆ ಏನೂ ಅರ್ಥ ಆಗ್ತಿರಲಿಲ್ಲ ಇದು ಭಾಳ ಸಮಸ್ಯೆ ಆಗ್ತಾ ಇತ್ತು ಬೇಸರ ಆಗ್ತಿತ್ತು ನಾವು ಮ ಆವಾಗಿಂದ ನಾವು ಇಂಗ್ಲೀಷ್ ಕಲ್ತಿದ್ದರೆ ಈ ಸಮಸ್ಯೆ ಬರ್ತಿರ್ಲಿಲ್ಲ ಅಂತ ಆದರೆ ಕಾಲ ಮಿಂಚಿ ಹೋಗಿತ್ತು ಏನೂ ಮಾಡ್ಲಿಕ್ಕಾಗಲ್ಲ ಅಂತ ಭಾಳ ಒಂದು ಫಸ್ಟಿಗೊಂದು ಆರು ತಿಂಗಳು ಭಾಳ ಒದ್ದಾಡಿದ್ವಿ ಭಾಷಾ ಸಮಸ್ಯೆಯಿಂದ ಹಾಗೇ ಏನು ಮಾಡೋದು ಯೋಚ್ನೆ ಮಾಡಿ ಕ್ರಮೇಣ ಗ್ರಾಮರ್ ಪುಸ್ತಕಗಳನ್ನ ಒಂದೊಂದೇ ಸ್ಟಾಟಿಂಗಿಂದ ಎ ಬಿ ಸಿ ಡಿಯಿಂದ ಅಲ್ಲಿಂದ ಶುರು ಮಾಡಿ ನಾವು ಗ್ರಾಮೆಟಿಕಲಾಗಿ ಕಲಿತಾ ಕಲಿತಾ ಕಲಿತಾ ಕಲಿತಾ ಸುಮಾರು ಒಂದು ಆರು ತಿಂಗಳು ಹೊರಬರುವಾಗ ಒಂದು ಚೂರು ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ವೇಗ ಜಾಸ್ತಿ ಆಯಿತು ಕ್ರಮೇಣ ಅವ್ರ ಅಷ್ಟು ಅಲ್ಲಾದ್ರು ಸಹ ಸುಮಾರಾಗಿ ಪಾಠ ಮಾಡೋದು ಸುಮಾರಾಗಿ ಅರ್ಥ ಆಗೋ ಲೆವೆಲ್ಲಿಗೆ ಬಂದ್ವಿ ನನ್ನ ಪ್ರಕಾರ ಭಾಷೆಯನ್ನು ಬಾಲ್ಯದಲ್ಲೇ ಕಲ್ತರೆ ಒಳ್ಳೆಯದು ಸಣ್ಣ ತರಗತಿಯಿಂದ ಈಗ ನೀವು ಒಂದರಿಂದ ಹತ್ತರವರ್ಗೆ ಕನ್ನಡ ಕಲಿತು ಒಂದೇ ಸಮನೆ ಇಂಗ್ಲೀಷ್ ಕಲೀಲಿಕ್ಕೆ ಹೋದರೆ ಆ ಸಮಸ್ಯೆ ತುಂಬ ಆಗ್ತದೆ ಅದನ್ನೇ ನೀವು ಒಂದನೇ ಕ್ಲಾಸಿಂದ ಅಥವಾ ಎರಡನೇ ಕ್ಲಾಸಿಂದ ಮಕ್ಕಳಿದ್ದಾಗಲೇ ಚೂರು ಚೂರು ಚೂರು ಬೇಸಿಕ್ ಇಂಗ್ಲೀಷ್ ಬೇಸಿಕ್ ಇಂಗ್ಲೀಷ್ ಈಗ ಹೇಳಿ ಕೊಡ್ತ ಹೋದರೆ ಮಕ್ಕಳು ಸಹ ಆ ಬೇಸಿಕಲ್ಲೇ ಕಲ್ತರೆ ಅವರಿಗೂ ಭಾಷಾ ಚಾರ ಆಗ್ತದೆ ನೀವು ಏಕ್ದಮ್ ಒಂದೇ ಸರ್ತಿ ನೀವು ಇಂಗ್ಲೀಷ್ ಹೇಳಿದ್ರೆ ಆಗ ಸ ಸಮಸ್ಯೆ ಶುರು ಆಗ್ತದೆ ನಾವೀಗ ಇಂಗ್ಲೀಷ್ ಭಾಷೆ ಕಲಿಯೋದಾ ಅಥ್ವಾ ನಮ್ಮ ನಮ್ಮ ಸಬ್ಜೆಕ್ಟ್ ನಮ್ಮ ಪಠ್ಯದ ಕಲಿಯೋದಾ ನಮಗೆ ನಮಗೆ ಸಮಸ್ಯೆ ಆಗ್ತದೆ ಇದು ಕಲ್ತು ಇದು ಕಲಿಲಿಕ್ಕೆ ಹೋದ್ರೆ ಅಲ್ಲಿ ಸಮಸ್ಯೆ ಆಗತ್ತೆ ಅದು ಕಲಿಲಿಕ್ಕೆ ಓ ಇಲ್ಲಿ ಸಮಸ್ಯೆ ಆಗ್ತದೆ ಈಗೆಲ್ಲಾ ಪ್ರೊಜೆಕ್ಟ್ರೆಸ್ ಶುರು ಆಗ್ತದೆ ಹಾಗಾಗಿ ನೀವು ನನ್ನ ಅಡ್ವೈಸ್ ಏನಂದರೆ ನೀವು ನಿಮ್ಮ ಮಕ್ಕಳಿಗೆ ನೀವು ಕಲ್ಸಿದ್ರೆ ಬಾಲ್ಯದಿಂದಲೇ ಇಂಗ್ಲೀಷ್ ಮಿಮ್ ಹಾಕಿದರೆ ಮುಂದೆ ಅದರಿಗೆ ಕಾಲ್ಜು ಉನ್ನತ ವ್ಯಾಸಂಗ ಮಾಡುವಾಗ ಈ ಭಾಷಾ ಸಮಸ್ಯೆ ಒಂದು ಬರೋದಿಲ್ಲ ಇಲ್ಲ ಒಂದನೇ ಕಲ್ಸಿಂದ ಕನ್ನಡ ಮೀಡಿಯಂ ಹಾಕಿದರೆ ನೀವು ಕಾಲೇಜಿಗೆ ಬಂದ ಕೂಡಲೆ ಮತ್ತೆ ನೀವು ಇಂಗ್ಲೀಷ್ ಮೀಡಿಯಂ ಹಾಕ್ಬೋದು ಈಗ ಹೊಸ ಹೊಸ ಕೋರ್ಸ್ಗಳಿದೆ ಕನ್ನಡದಲ್ಲೇ ನೀವು ಕಲಿಬೇಕಾರೆ ಇಲ್ಲಿಯವ್ರಿಗೆ ಅಂದರೆ ಕನ್ನಡದಲ್ಲಿ ನೀವು ಬೇಕಾರೆ ನೀವು ನೀವು ಪಿ ಎಚ್ ಡಿ ಮಾಡ್ಬೋದು ಅ ಐ ಎ ಎಸ್ ಗಿಎಸ್ ಬರಿಯೋಂಥ ಅವ್ಕಾಶಾನ ಸರ್ಕಾರ ಮಾಡಿಕೊಟ್ಟಿದೆ ಹಾಗಾಗಿ ಒಂದನೇ ಕ್ಲಾಸಿಂದ ನೀವು ಎಸ್ ಎಲ್ ಸಿವರೆಗ್ ಹತ್ತನೇ ಕ್ಲಾಸ್ವರೆಗ್ ನೀವು ಕನ್ನಡ ಮೀಡಿಯಂ ಕಲ್ತರೆ ಮುಂದೆ ಸಹ ನೀವು ಕನ್ನಡ ಕಲ್ತರೆ ನಿಮಗೆ ಎರಡು ಎರಡು ಓದೋ ಸಮಸ್ಯೆ ಬರಲ್ಲ ಈ ಕಡೆ ನೀವು ಭಾಷೆ ಕಲಿಯಬೇಕು ಆ ಕಡೆ ವಿಷಯನೂ ಕಲಿಸ್ಬೇಕು ಹಾಗಾಗಿ ನೀವು ಆಯ್ಕೆ ಇಂಗ್ಲೀಷ್ ಮೀಡ್ಯಮಿಂದೇ ಬಂದರೆ ಇಂಗ್ಲೀಷ್ ಮೀಡಿಯಮ್ಮೇ ಮಾಡ್ಕೊಂಡು ಹೋಗಬೇಕು ಕನ್ನಡ ಬಂದರೆ ಕನ್ನಡ ಮಾಡಬೇಕು ನೀವು ಮಧ್ಯದಲ್ಲಿ ನೀವು ಭಾಷೆ ಚೇಂಜ್ ಮಾಡಿದ್ರೆ ಓದಲಿಕ್ಕೆ ತುಂಬ ಕಷ್ಟ ಆಗ್ತದೆ ಈ ಸಮಸ್ಯೆ ನಾನು ಅನ್ಭವ್ಸಿದೀನಿ ಒಂದು ಆರು ತಿಂಗಳು ಬೇಸಿಕ್ಕು ಕಲಿತು ಹಾಗೇ ಶ ಕಠಿಣ ಶ್ರಮದಿಂದ ತಕ್ಕ ಮಟ್ಟಿಗೆ ಅವರಷ್ಟಲ್ಲದ್ರೂ ಸಹ ತಕ್ಕ ಮಟ್ಟಿಗೆ ಒಂದು ಸಾಮಾನ್ಯ ವೇಗದಲ್ಲಿ ಇಂಗ್ಲೀಷ್ ಕಲಿಯೋ ಒಂದು ಸ್ ಸವಾಲಂಗೆ ಆಗಿದೆ ಅದನ್ನು ಯಶಸ್ವಿಯಾಗಿ ನಾವು ಪೂರೈಸಿದ್ದೇನೆ